ಅಲೋ ಹಾಂ ಹೇಳಿ ಸರ್ ಹೌದು ಗೋವಿಂದರಾಜ್ ಸರ್ ನಮಸ್ಕಾರ ಹೌದು ಹೌದು

ಅದೇ ಸರ್ ನೀವೀಗ ಅಲೋ ಸರ್ ಹೇಳಿ ಹಾಂ ಓಕೆ ಸರ ಈಗ ಸಮ್ಮರ್ ದಿನ್ದಲ್ಲಿ ಬೇಸಿಗೆ ದಿನದಲ್ಲಿ ಕ್ಲಾಸ್ ಅಟೆಂಡ್ ಮಾಡೋದು ಭಾಳ ತೊಂದರೆ ಆಗ್ತದೆ ಸರ್ ಯಾಕಂದ್ರೆ ಗುಲ್ಬರ್ಗಾದಲ್ಲಿ ಟೆಂಪ್ರೇಚರು ಹೈ ಟೆಂಪ್ರೇಚರು ಆಮೇಲೆ ಬಿಸಿಲಲ್ಲಿ ಹೋಗೋದು ಬರೋದು ತೊಂದರೆ ಆಗ್ತದೆ ಈಗ ಅದಕ್ಕೆ ಏನಪ್ಪಾ ಅಂತಂದರೆ ಗೌರ್ಮೆಂಟಿಂದ ಗೈಡ್ಲೆನ್ಸ್ ಅದು ಕೊಟ್ಟಿದ್ದಾರೆ ಏನಂತ ಹೇಳಿ ಬೇಸಿಗೆ ದಿನದಲ್ಲಿ ಹೊರಗೆ ಜಾಸ್ತಿ ತಿರುಗಾಡ್ಬ್ಯಾಡ್ರಿ ಮಾಡಬ್ಯಾಡ್ರಿ ಮಟ್ಟಬ್ಯಾಡ್ರಿ ಅಂತ ಹೇಳಿ ಅದಕ್ಕೆ ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ಕ್ಲಾಸ್ ಅಟೆಂಡ್ ಮಾಡ್ತ ಇದ್ದಾನೆ ಅವ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೂ ಕೂಡ ಮತ್ತೆ ನೀವು ಎಕ್ಸ್ಟ್ರಾ ಫಾರ್ಟಿ ಮಿನಿಟ್ಸ್ ಕಳ್ಸು ಅಂತಂದ್ರೆ ಇದು ಸಾಧ್ಯ

ಹೌದ್ ಸರ್ ಯಾಕಂದ್ರ ಯಾಕೆ ಅಂತ ಸರ್ ಓಕೆ ಹಾಗೆ ಐತೆ ಅಂದ್ರೆ ಕಳ್ಸೋಣಂತೆ ಸರ್ ಸರ್ ಎಕ್ಸ್ಟ್ರಾ ಕ್ಲಾಸಿಗೆ ಕಳ್ಸೋಣಂತೆ ರೀ ಓಕೆ ಸರ್ ಓಕೆ ಓಕೆ ಸರ್ ಓಕೆ ಓಕ್ ನಮ್ಸ್ಕಾರ ನಮ್ಸ್ಕಾರ ನಮ್ಸ್ಕಾರ ನಮ್ಸ್ಕಾರ ನಮ್ಸ್ಕಾರ